ಹಾಂ ಸ್ಪಂದು ಹಾಂ ನಿಮ್ಮನೆ ಹತ್ರ ಏನು ಇಲ್ಲ ಅಂದು ಕೂತ್ಕೊಂಡಿದ್ದೆ ನೀನು

ಹಾಂ ಆಯ್ತು ನಿಂದು ಹಾಂ ಏನಪ್ಪ ಗೊತ್ತಿಲ್ಲ ನೋಡಬೇಕು ಕೇಳ್ತೀನಿ ಹೌದಾ ಹಾಂ ರೆಂಟ್ ಅಂದರೆ ನಂಗೊತ್ತಿರೋದೇ ನನ್ನ ನಮ್ಮ ಮನೆ ಹತ್ರ ಐತಿ ಒಂದು ಅದಾ ರೆಂಟ್ ಅಂದರೆ ಕೇಳ್ತೀನಿ ನಮ್ಮ ಮನೆ ಹತ್ರ ಒಂದು ಐತಿ

ಹಾಂ ನೀನು ಎಷ್ಟಕ್ಕೆ ರೆಂಟ್ ಹಾಕ್ಕೊಂತಿಯ ಹಾಂ ಅವರು ನಿನಗೆ ನೀ ಹೇಳು ನಂಗೆ ಫಸ್ಟ್ ಅವರು ಆಮೇಲೆ ಕೇಳಿ ನಿಂಗೆ ಹೇಳ್ತೀನಿ ನಾನು ಹಾಂ ಎಲ್ಲಾ ಕರೆಕ್ಟ್ ಇದೆ ಎಲ್ಲ ಮತ್ತು ನೀರಿನ ಪ್ರಾಬ್ಲಮ್ ಏನೂ ಇಲ್ಲ ಎಲ್ಲಾ ಸಪ್ರೇಟ್ ಸಪ್ರೇಟೇ ಇರೋದು ಹಾಂ ಎಲ್ಲ ಸಪ್ರೇಟ್ ಇರೋದು ಹ್ಞೂ ಮತ್ತು ನಿನಗೆಲ್ಲ ಅನುಕೂಲ ಆಗುವಂಗ ಐತಿ ಹ್ಞೂ ನಾನು ಕೇಳ್ತೀನಿ ಹಾಂ

ಇಲ್ಲ ಇಲ್ಲ ಇಲ್ಲ ಫುಲ್ ಡಿಸೆಂಟ್ ಏರಿಯಾ ಇರೋದು ಹಾಂ ನಾವು ಹಂಗೇನು ಇಲ್ಲ ನಮ್ಮ ಫ್ಯಾಮ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇರೋದು ಅಂದರೆ ಮನೇಲೇ ಸಪ್ರೇಟ್ ಇರೋದು ಮತ್ತು ಅವ್ರ್ದು ಇವ್ರ್ದು ಮಾತಾಡೋ ಅಂಥವುದ್ದಿಲ್ಲ ಏನು ಇಲ್ಲ ಹ್ಞೂ ಹ್ಞೂ ಹಾಂ ಸರಿ ನಿನಗೆ ಹೇಳ್ತೀನಿ ಮತ್ತು ಏನಾದರು ರೆಂಟ್ ಏನಾದರು ಇದ್ದರೆ ಹೋಳ್ತೀನಿ ಹಾಂ ರೆಂಟ್ ಏನು ರೇ ಆವ್ರಿಗೆ ಕೇಳ್ತೀನಿ ನಾನು ಕೇಳಿ ನಿಂಗೆ ಹೇಳ್ತಿನಿ ಸರಿನಾ ಹಾಂ ಬಾಯ್ ಬಾಯ್ ಬಾಯ್